ಹಾಂ ಸರ್ ನಮಸ್ಕಾರ ಸರ್ ನಮಗು ಟಿ ಸಿ ಬೇಕಾಗಿತ್ತು ಸರ್ ಹೌದು ಸರ್ ಸರ್ ನಮ್ಮದು ಬೇರೆ ಕಡೆಗೆ ಒಂದು ಅಡ್ಮಿಷನ್ ಮಾಡೋದಿತ್ತು ಸರ್ ಅದಕ್ಕೆ ಬೇಕಾಗಿತ್ತು ಸರ್ ಅಲ್ಲ ಸರ್ ಟಿ ಸಿ ಸಲುವಾಗಿ ಲೆಟ್ರು ಬರೆದು ಕೊಟ್ಟಾರೆ ಪ್ರೊಸಿಜರ್ ಪ್ರಕಾರ ಒಂದು ಬೇರೆ ಕಡೆಗೆ ನಮ್ದು ನಮ್ಮ ಪಪ್ಪಾರು ಡ್ಯೂಟಿ ಮಾಡ್ತಾರೆ ಸರ್ ಟ್ರಾನ್ಸ್ಫರ್ ಆಗೈತೆ ಸರ್ ಬೇರೆ ಕಡೆ ಅದ್ಕೆ ಅಲ್ಲಿ ಆ ಕಡೆ ಹೋಗೋದು ಜರೂರಿ ಅದೆ ಸರ್ ಅದ್ರ ಸಲುವಾಗಿ ಟಿ ಸಿ ಬೇಕಾಗಿತ್ತು ಸರ್ ಸರ್ ಬಿ ಶೆಕ್ಷನ್ ಸರ್ ಹೌದು ಸರ್ ಆಯ್ತು ಸರ್ ಫೈನಲ್ ಇಯರ್ ಸರ್ ಇನ್ನೊಂದು ಇಯರ್ ಇದೆ ಸರ್ ಮುಗಿಬೇಕಾದರೆ ಸರ್ ಕೊಟ್ಟಿದಿವಿ ಸರ್ ಇನ್ನೊಂದು ಸ್ವಲ್ಪ ಪೇಡ್ ಮಾಡೋದು ಇದೆ ಸರ್ ಪೆಂಡಿಂಗು ಮಿಕ್ಕಿರೋ ಫೀಸೂ ಕೊಡ್ಬೇಕು ಅಂತೈತೆ ಸರ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕೊಟ್ಟಿದ್ದು ಕೊಟ್ಟೀವಿ ಸರ್ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಕೊಡೋದಿದೆ ಸರ್

ಹಾಂ ಸರ್

ಹಾಂ ಸರ್ ಅದು ಆಯ್ತು ಸರ್ ಅದಕ್ಕೆ ಏನು ಬೇಕು ಸರ ನಾಳೆ ಕೊಡ್ತಿನಿ ಸರ್ ಇವತ್ತು ಹೇಳಿದ್ನಲ್ಲ ಸರ್ ಒಂದು ಹೇಳಿ ಹೇಳ್ಬಿಟ್ಟು ಆಮೇಲೆ ಲೆಟ್ರ್ ಕೊಡ್ಬೇಕು ಅಂದೀನಿ ಸರ್ ನಾಳೆ ಕೊಡ್ತೀನಿ ಸರ್ ಲೆಟ್ರ್ ಬರೆದು ಹಾಂ ಓಕೆ ಸರ್ ಹಾಂ ಸರ್ ನನ್ನ ಹೆಸರು ಪೌಲನ್ ಅಂತ ಸರ್ ಪೌಲನ್ ಸರ್ ಹಾಂ ಸರ್ ವಿಟ್ಟಲ್ ಅಂತ ಸರ್

ಹೌದು ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ಓಕೆ ತ್ಯಾಂಕ್ ಯು ಸರ್